ನಾನು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಾಗ ಹಾಡ್ಲಿಕ್ಕ ಇಷ್ಟಪಡ್ತೆ ನಾನು ಯಾಕಂತಂತಂದ್ರೆ ನನಗೆ ಹಾಡ್ಲಿಕ್ಕ ನನ್ಗೆ ತೋಲಿಷ್ಟ ಅದರೊಳು ಸ್ಪೆಶಲಿ ಅಂತಂತಂದ್ರೆ ವಿಶೇಷವಾಗಿ ದೇಶಭಕ್ತಿ ಹಾಡು ನನಗೆ ತೋಲಿಷ್ಟ ನಮ್ಮ ದೇಶಪ್ರೇಮ ಆಗಿರಬಹುದು ಯಾವ್ದು ಭೀ ನ ಆಗಿರಬಹುದು ನನಗೆ ಇಷ್ಟ ಅದರ ಕಡಿಂದು ನನಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರೋಗ್ರಾಮಿತ್ತಂತಂದ್ರೆ ನನಗೆ ಹಾಡ್ಲಕ್ಕ ಇಷ್ಟ ಆವತ್ತಿನ ದಿನ ದೇಶಭಕ್ತಿ ಮ್ಯಾಲೆ ನಮ್ಮ ದೇಶಾಭಿಮಾನ ಹಾಡಿನ ಮೂಲಕ ನನಗೆ ವ್ಯಕ್ತಪಡಿಸ್ಲಿಕ್ಕ ಸಾಧ್ಯ ಆಯ್ತದೆ ಮತ್ತು ನನಗೆ ಇಷ್ಟ ಇದ್ದಿದ್ದು ದೇಶಭಕ್ತಿ ಮೇಲಿಂದು ಸಾಂಗ್ಸು ಹಾಡ್ಲಿಕ್ಕ ಒಂದು ಚಾನ್ಸ ಸಿಕ್ಕಿನಾಗ ಆಯ್ತದೆ ಮತ್ತು ಹಾಡು ಭೀ ಹೆಂಗಂತಂತಂತಂದ್ರೆ ಈಗ ಹಾಡ್ಲತ್ತರ ಭೀ ಎಲ್ಲರು ದೇಶಭಕ್ತಿ ಅಂದ್ರೆ ಈಗ ಅದೇ ಎಲ್ಲರು ದೇಶಭಕ್ತಿ ಭಕ್ತಿದರ ಇರ್ತಾರೆ ಎಲ್ಲರು ಈ ದೇಶ ಇಷ್ಟ ಇದ್ದಿಂದು ಇರ್ತದೆ ಮತ್ತು ಆವತ್ತಿನ ದಿನ ಒಂದು ವೇಳೆ ನಾನು ಹಾಡ್ದಂತಂತಂದ್ರೆ ಭೀ ಅವ್ರಿಗೆ ಭಿ ಥೋಡೆ ಚಂದ ಅನ್ನಿಸ್ತದ ಕೇಳಿಸ್ಕೊಂದಿನವ್ರಿಗೆ ಭಿ ನನ್ನ ವಾಯ್ಸ್ ಹೇಗದ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತದೆ ಮತ್ತು ದೇಶಭಕ್ತಿ ಹಾಡುಗಳ್ ಭಿ ನಮ್ಮ ದೇಶದ ಮೇಲೆ ಭಾಳ ಸಾಂಗ್ ಹಾಕಿದ್ದಾವ ದೇಶಭಕ್ತಿ ಮ್ಯಾಲೆ ಆಯ್ತಿನ್ನ ಲತಾ ಮಂಗೇಶ್ಕರ್ ಹಾಡಿದ್ದಾಗಿರ್ಬಹುದು ಮತ್ತು ಬೇರೆ ಹಾಡುಗಾರರು ಯಾವ ಭಿ ಹಾಡಿದ್ದು ಹಾಡಾಗಿರ್ಬೋದು ನಾನು ಕೇಳಿಸ್ಕೊತಾನೆ ಇರ್ತೀವಿ ಯಾವಾಗ ಭಿ ದೇಶಭಕ್ತಿ ಹಾಡುಗಳು ಯಾಕಂತಂತಂದರೆ ನನಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಹಾಡೋದಿರ್ತದಲ್ಲ ಅದ್ರ ಕಡೆ ನಾನು ಆ ಸಿಂಗರ್ಸ್ದು ಹಾಡು ಕೇಳ್ಕೊತ್ತಾ ಇರ್ತೆ ಮತ್ತು ನನಗೆ ಹಾಡ್ಲ್ ಹಾಡೋದು ಗೊತ್ತಾಗಬೇಕಲ್ಲ ಅದ್ರ ಕಡಿಂದು ಆವತ್ತಿನ ದಿನ ನಾನು ಹಾಡ್ಲಿಕ್ಕ ತಯಾರಿ ಮಾಡ್ಕೊಂಡಿ ಆ ಪ್ರೋಗ್ರಾಮ್ಕ ನಾನು ಹಾಡಬಹುದು ಆ ಅದ್ರ ಕಡಿಂದು ನಾನು ಸ್ವಾತಂತ್ರ್ಯ ದಿನಾಚರಣೆದಾಗ ಹಾಡ್ಲಿಕ್ಕೆ ಇಷ್ಟ ಪಡ್ತೆ ಮತ್ತು ನನಗಿಷ್ಟ ಇದ್ದಿದ್ದು ಮತ್ತು ಹಾಡು ನಾನು ಹಾಡಬಹುದು ಮತ್ತನ್ ದೇಶಪ್ರೇಮ ಭೀ ನನ್ನ ಬಲದ ಅಂತ ಹೇಳಿ ವ್ಯಕ್ತಪಡಿಸ್ಲಿಕ್ಕ ಸಾಧ್ಯ ಆಯ್ತದೆ ಅದ್ರ ಕಡಿಂದು ನಾ ದು ಅದರ ಪ್ರೋಗ್ರಾಮ್ದಾಗ ಹಾಡ್ಲಿಕ್ಕ ಇಷ್ಟ ಪಡ್ತೆ